ನಾನು ಪ್ರತಿದಿನ ಮಾಡುವ ತಿಂಡಿಗಳಲ್ಲಿ ಹೆಚ್ಚಾಗಿ ಅನ್ನದಿಂದ ಮಾಡುವಂಥ ತಿಂಡಿಗಳ ಪಾಲೇ ಜಾಸ್ತಿ ಇರ್ತದೆ ಉದಾಹರಣೆಗೆ ಹೇಳುವುದಾದ್ರೆ ಟೊಮೆಟೊ ಭಾತ್ ಇರ್ಬೌದು ಪಲಾವ್ ಇರ್ಬೌದು ಚಿತ್ರಾನ್ನ ಇರ್ಬೌದು ಆದರೆ ನನಗೆ ಪಲಾವ್ ಹೇಳಿದರೆ ತುಂಬ ಇಷ್ಟ ಈಗ ನಿಮಗೆ ಪಲಾವ್ ಮಾಡುವುದು ಹೇಗಂತ ಹೇಳ್ತೇನೆ ಈ ಪಲಾವ್ನಲ್ಲಿ ಹೆಚ್ಚಾಗಿ ತರಕಾರಿಗಳ ಪಾಲೇ ಹೆಚ್ಚಾಗಿರ್ತದೆ ಹಾಗಾಗಿ ಒಂದೆರಡು ಕ್ಯಾರೆಟನ್ನು ಹಾಗೆ ಏಳರಿಂದ ಹತ್ತು ಬೀನ್ಸನ್ನು ಹಾಗೆ ಒಂದು ಆಲೂಗಡ್ಡೆಯನ್ನು ಚೆನ್ನಾಗಿ ತೊಳೆದು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಇಟ್ಟುಕೊಳ್ಬೇಕು ನಂತರ ಪಲಾವ್ ಮಸಾಲೆಯನ್ನು ತಯಾರಿಸಲು ಒಂದು ಸಣ್ಣ ಮಿಕ್ಸರ್ ಜಾರ್ಗೆ ಏಳರಿಂದ ಹತ್ತು ಎಸಳು ಬೆಳ್ಳುಳ್ಳಿ ಒಂದು ಇಂಚು ಗಾತ್ರದಷ್ಟು ಶುಂಠಿ ಒಂದು ಅರ್ಧ ಕತ್ತರಿಸಿದ ಈರುಳ್ಳಿಯನ್ನು ಹಾಕಬೇಕು ಮತ್ತು ಅದಕ್ಕೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿಕೊಳ್ಬೇಕು ಅಲ್ಲದೆ ಮಸಾಲೆ ಪದಾರ್ಥಗಳಾದ ಏಲಕ್ಕಿ ಇರ್ಬೌದು ಚಕ್ಕೆ ಇರ್ಬೌದು ಲವಂಗ ಇರ್ಬೌದು ಗಸಗಸೆ ಇರ್ಬೌದು ಪಲಾವ್ ಎಲೆ ಇರ್ಬೌದು ಮುಂತಾದವುಗಳನ್ನು ಸೇರಿಸಿ ಹಾಗೆ ಖಾರಕ್ಕೆ ಸರಿಯಾಗಿ ಹಸಿಮೆಣಸನ್ನು ಸಹ ಸೇರಿ ಚೆನ್ನಾಗಿ ರುಬ್ಬಿಕೊಳ್ಳಬೇಕು ನಂತರ ನೀವು ಕುಕ್ಕರ್ನಲ್ಲಿ ಪಲಾವ್ ಮಾಡಲು ನಿರ್ಧರಿಸಿದರೆ ಮೊದಲಿಗೆ ಕುಕ್ಕರ್ನ ಪಾತ್ರೆಯನ್ನು ಒಲೆಯ ಮೇಲೆ ಇಟ್ಟು ಅದಕ್ಕೆ ಅಡುಗೆ ಎಣ್ಣೆಯನ್ನು ಹಾಕಿ ಒಂದೆರಡು ಚಕ್ಕೆ ತುಂಡುಗಳನ್ನು ಹಾಕಿ ಹುರಿದುಕೊಳ್ಬೇಕು ನಂತರ ಅದಕ್ಕೆ ಚೆನ್ನಾಗಿ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸಿ ಕಂದು ಬಣ್ಣಕ್ಕೆ ತಿರುಗುವವರೆಗೂ ಹುರಿ ಹುರಿದುಕೊಳ್ಳಬೇಕು ನಂತರ ಅದಕ್ಕೆ ಹೆಚ್ಚಿದ ಕ್ಯಾರೆಟ್ ಬೀನ್ಸ್ ಆಲೂಗಡ್ಡೆ ನೆನೆಸಿದ ಬಟಾಣಿಯನ್ನು ಸೇರಿಸಿ ಒಂದೆರಡು ನಿಮಿಷಗಳ ಕಾಲ ತರಕಾರಿಯನ್ನು ಮೆತ್ತಗೆ ಆಗುವವರೆಗೂ ಬೇಯಿಸಿಕೊಳ್ಳಬೇಕು ನಂತರ ಅದಕ್ಕೆ ರುಬ್ಬಿದ ಮಾಸಾಲೆಯನ್ನು ಸೇರಿಸಿ ಹಸಿ ವಾಸನೆ ಹೋಗುವವರೆಗೂ ಬೇಯಿಸಿಕೊಳ್ಳಬೇಕು ನಂತರ ಎರಡು ಕಪ್ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದನ್ನು ಕೂಡ ಸೇರಿಸಿ ಎರಡು ಮೂರು ನಿಮಿಷಗಳ ಕಾಲ ಕೈಯಾಡಿಸಬೇಕು ನಂತರ ಅಕ್ಕಿಯ ಪ್ರಮಾಣಕ್ಕೆ ತಕ್ಕಂತೆ ನೀರನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳಬೇಕು ಹೀಗೆ ಸೇರಿಸಿ ಒಂದೆರಡು ನಿಮಿಷಗಳ ಕಾಲ ಕಳೆದ ನಂತರ ಒಂದೆರಡು ಕುದಿ ಬರ್ತದೆ ಅದರ ನಂತರ ಅದಕ್ಕೆ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಎರಡು ಮೂರು ವಿಸಿಲನ್ನು ತೆಗೀಬೇಕು ನಂತರ ನಮಗೆ ರುಚಿಕರವಾದ ಪಲಾವು ರೆಡಿ ಆಗ್ತದೆ ಇದಕ್ಕೆ ಬೇಕಾದರೆ ನಮಗೆ ಸಲಾಡನ್ನು ಉಪಯೋಗಿಸಿ ನಾವು ಸವಿಬೌದು ಇದು ತುಂಬ ಟೇಸ್ಟಿ ಆಗಿರ್ತದೆ ನೀವು ಕೂಡ ಟ್ರೈ ಮಾಡಿ ನನಗಂತೂ ಇದು ತುಂಬನೇ ಇಷ್ಟ